ನನಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇತ್ತು ಅದಕ್ಕೋಸ್ಕರ ನಾನು ಅಡುಗೆ ಕಲೀಬೇಕು ಅಂಥೇಳಿ ಇಂಟ್ರೆಸ್ಟಿಂದ ನನ್ನ ಫ್ರೆಂಡ್ಸೆಲ್ಲ ಹೇಳ್ತಿದ್ರು ನಾವು ಆ ಥರ ಅಡುಗೆ ಮಾಡ್ತೀವಿ ಈ ಥರ ಅಡುಗೆ ಮಾಡ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಕೂಡ ಕಲಿ ಇನ್ಯಾವಾಗ ಕಲಿಯೋದು ಅಡುಗೆ ಮಾಡೋದು ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಕಲಿತೇ ಬಿಡೋಣ ಅಂಥೇಳಿ ಮೊದಲು ಮೊದಲು ಸ್ಟಾರ್ಟಿಂಗ್ ನಾನೂ ಚಿತ್ರಾನ್ನ ಮಾಡೋಣ ಅಂಥೇಳಿ ತುಂಬ ಈ ತುಂಬ ಈಝಿಯಾಗಿರುತ್ತಲ್ಲ ಸುಲಭವಾಗಿರುತ್ತಲ್ಲ ಅದಕ್ಕೋಸ್ಕರ ನಾನು ಅದನ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಫರ್ಸ್ಟ್ ಫರ್ಸ್ಟ್ ನಾನು ಹೇಳಿಸ್ಕೊಂಡೆ ನಮ್ಮ ಅಮ್ಮನ ಹತ್ರ ಅಂದರೆ ತುಂಬ ಹೇಳಿಸ್ಕೊಂಡಿಲ್ಲ ಸ್ವಲ್ಪ ದೂರದಿಂದ ಅಮ್ಮ ಹೇಳಿಕೊಟ್ರು ಅದನ್ನೋ ಮಾಡಿದೆ ಮಾಡಿ ಇಡಬೇಕಾದ್ರೆ ಅದರಲ್ಲಿ ಚಿತ್ರಾನ್ನದಲ್ಲಿ ಸ್ವಲ್ಪ ಅರಶಿಣ ಪುಡಿ ತುಂಬನೆ ಜಾಸ್ತಿ ಆಯಿತು ಆಮೇಲೆ ಈರುಳ್ಳಿ ಸಾರು ಹೇಗೆ ಬೆಂದಿಲ್ಲ ಅದಕ್ಕೋಸ್ಕರ ಅಡುಗೆ ಅದು ಚಿತ್ರಾನ್ನ ಅಷ್ಟೇನು ಚೆನ್ನಾಗಿ ಆಗಿರಲಿಲ್ಲ ಮತ್ತು ಸರಿ ಅಂಥೇಳಿ ಇನ್ನೊಂದು ಸರಿ ಟ್ರೈ ಮಾಡಿದೆ ನಾನು ಇನ್ನೊಂದು ಸರಿ ಟ್ರೈ ಮಾಡ್ಬೇಕಾದ್ರೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾ ಆ ಉಪ್ಪಿಟ್ಟಲ್ಲಿ ಎಲ್ಲ ತರಕಾರಿ ಅಮ್ಮ ಹೇಳ್ದಂತೆ ಮಾಡಿದೆ ಹಾಕಿದೆ ಹಂಗೆ ಹೇಳಿ ಮಾಡ್ಬೇಕಾದ್ರೆ ತುಂಬ ತೆಳು ಆಗೋಯಿತು ಅದು ಕೂಡ ಚೆನ್ನಾಗಿ ಬರಲಿಲ್ಲ ಎರಡು ಸರಿ ಮಾಡಿದೆ ಚೆನ್ನಾಗಿ ಬರಲಿಲ್ಲ ಆಮೇಲೆ ನಾನು ಸುಮ್ಮನಾದೆ ಓ ಇನ್ನೂ ಚೆನ್ನಾಗಿ ಬಂದಿಲ್ವಲ್ಲ ಅಂಥೇಳಿ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಯಾವ ಥರ ಮಾಡಬೇಕು ಏನು ಅಂತ ಅವರಲ್ಲಿ ಕೇಳಿ ಮತ್ತೆ ಇನ್ನೊಂದು ಸರಿ ಮಾಡೋಣಾ ಅಂಥೇಳಿ ಇನ್ನೊಂದು ಸರಿ ಬಾತನ್ನ ಮಾಡೊಣಾ ಅಂಥೇಳಿ ಹೋದೆ ಅಲ್ಲಿ ಕೂಡ ಚೆನ್ನಾಗಿ ಆಯಿತು ಆದರೆ ಅನ್ನ ಸ್ವಲ್ಪ ಬೆಂದಿಲ್ಲ ಅದು ಥರ ಈ ಥರ ಎಲ್ಲ ಆಯಿತು ಆಮೇಲೆ ನನಗೆ ಸ್ವಲ್ಪ ಬೇಜರಾಯಿತು ಅಯ್ಯೋ ಏನು ಮಾಡೋದು ಎಷ್ಟು ಮಾಡಿದರು ಚೆನ್ನಾಗಿ ಆಗ್ತಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಮತ್ತು ಮಾಡ್ತಲೇ ಇದ್ದೆ ಮತ್ತು ಮತ್ತು ಪ್ರಯತ್ನ ಮಾಡ್ತಿದ್ದೆ ಮಾಡೋಣ ಮಾಡಲೇಬೇಕು ಯಾವ್ದಾರ ಚೆನ್ನಾಗಿ ಮಾಡಬೇಕು ಅಂತ ಆಮೇಲೆ ನಾನು ಶಾಲೆಗ ಬೇರೆ ಹೋಗೋ ಟೈಮ್ ಅಲ್ವ ಅದಕ್ಕೆ ಫಾಸ್ಟ್ ಫಾಸ್ಟ್ ಆಗಿ ತುಂಬ ಬೇಗ ವೇಗವಾಗಿ ಮಾಡ್ತಿದ್ದೆನಲ್ಲ ಅದಕ್ಕೋಸ್ಕರವಾಗಿ ಚೆನ್ನಾಗಿ ಆಗ್ತಿರಲಿಲ್ಲ ಹೆಂಗೆ ಹೇಗೋ ಅರ್ಧಂಬರ್ಧ ಬೇಯೋದು ಚೆನ್ನಾಗಿ ಅದು ಕಮ್ಮಿ ಇದು ಕಮ್ಮಿ ಉಪ್ಪು ಕಮ್ಮಿ ಖಾರ ಕಮ್ಮಿ ಈ ಥರ ಎಲ್ಲ ಆಗ್ತಿತ್ತು ಅದಕ್ಕೆ ನನಗೆ ಅವಾಗ ಗೊತ್ತಾಯಿತು ಯಾಕೆಂದರೆ ಆ ಥರ ಫಾಸ್ಟಾಗಿ ಮಾಡಿದ್ರೆ ತುಂಬ ವೇಗವಾಗಿ ಮಾಡಿದ್ರೆ ಯಾವುದು ಕೆಲ್ಸವೂ ಸರಿಯಾಗಿ ಆಗೋಲ್ಲ ಅದಕ್ಕೆ ಅದಕ್ಕೆ ಒಂದು ಸಮಯ ಹಿಡಿಯುತ್ತೆ ಆ ಸಮಯನ ಕ್ಲೀನಾಗಿ ಅಚ್ಚುಕೆಟ್ಟಾಗಿ ಆ ಸಮಯ ತಗೊಂಡು ನಾವು ಮಾಡಿದ್ರೆ ಆ ಸಮಯದಿಂದ ನಮಗಾಗ ಅವಾಗ ನಾವು ನಿಧಾನವಾಗಿ ನೋಡಿ ಅದನ್ನು ಅರ್ಥ ಮಾಡ್ಕೊಂಡು ನಾವು ಮಾಡಿದ್ರೆ ಸರಿ ಆಗುತ್ತೆ ಯಾಕೆಂದರೆ ಫಾಸ್ಟಾಗಿ ಮಾಡಿದ್ರೆ ನಾನು ಕೂಡ ಮಾಡಿದೆ ತುಂಬ ಅದು ಸರಿಯಾಗಿ ಆಗಿಲ್ಲ ಆಮೇಲೆ ನಾನು ಮಾಡಬೇಕು ಅಂಥೇಳಿ ಮತ್ತು ಇನ್ನೂ ಬಿರಿಯಾನಿ ಮಾಡೋಣ ಅಂಥೇಳಿ ಮಾಡಿದಾಗ ಅಲ್ಲಿ ಅಲ್ಲಿ ಅದು ತುಂಬವೊ ಕಷ್ಟವಾಗಿರೊ ಅಡುಗೆ ಅಂದರೆ ನನಗೆ ಬಿರಿಯಾನಿ ಅದೇ ಅನ್ನಿಸುತ್ತೆ ಯಾಕೆಂದರೆ ಅದು ಏನೇನೋ ತುಂಬ ಮಸಾಲ ಹಾಕಬೇಕು ತುಂಬ ಏನೇನೋ ಮಾಡಬೇಕು ಅದೆಲ್ಲ ನೆನಪೇ ಇರೋಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ಅಮ್ಮನ ಹತ್ರ ಹೇಳ್ಸ್ಕೊಂಡು ಮಾಡೋದೂ ಇನ್ನೂ ನಾನೂ ಯೂಟೂಬಲ್ಲಿ ಕೂಡ ನೋಡಿ ಮಾಡಿದೆ ಅದರಲ್ಲಿ ಕೂಡ ನೋಡಿ ಮಾಡ್ಬೇಕಾದ್ರೆ ಇನ್ನೂ ಬಿರಿಯಾನಿಲಿ ಅದೂ ಹೇಳಬೇಕಂದ್ರೆ ಬಿರಿಯಾನಿ ಥರ ಆಗೇ ಇಲ್ಲ ಅದು ಬಿರಿಯಾನಿ ಥರ ಆಗೇ ಇಲ್ಲ ಆದರೂ ಹೆಂಗೆಂಗೋ ಆಯಿತು ಅದೇ ಅಕ್ಕಿ ಬೆಂದಿಲ್ಲ ಆಮೇಲೆ ಮಸಾಲ ಇಲ್ಲ ಅ ಥರ ಈ ಥರ ಆಮೇಲೆ ಒಂದು ಸರಿ ನಾನು ಚಿಕನ್ ಮಾ ಸಾಂಬಾರು ಮಾಡಬೇಕಂತ ಹೋದೆ ಚಿಕನ್ ನಾನೂ ಜಾಸ್ತಿ ಮಾಡೋಕೆ ಗೊತ್ತಿಲ್ವಲ್ಲ ಏನೊ ಯಾರ ಕೈಲು ಹೇಳ್ಸ್ಕೊಂಡು ಇಲ್ಲ ಒಂದು ಸರಿ ಮಾಡೋಣ ಅಂತ ಟ್ರೈ ಮಾಡಿದೆ ಅವಾಗ ಚಿಕನ್ ಮಾಡ್ಬೇಕಾದ್ರೆ ಏನಾಯಿತು ಅಂದರೆ ನಾನು ಮಾಮೂಲಿ ಒಗ್ಗರಣೆ ಹಾಕಿದೆ ಫರ್ಸ್ಟು ಫಸ್ಟ್ ಒಗ್ಗರಣೆ ಹಾಕಿ ನೆಕ್ಷ್ಟು ಅದರಲ್ಲಿ ಈರುಳ್ಳಿ ಅದೆ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿದೆ ನೆಕ್ಷ್ಟ್ ಅದರಲ್ಲಿ ಕಟ್ ಮಾಡಿದ ಟಮಾಟೊ ಎಲ್ಲ ಹಾಕಿದೆ ಆಮೇಲೆ ಸ್ವಲ್ಪ ಮಸಾಲ ಮಡಿಕೊಂಡಿದ್ದೆ ಅದ್ಕೆ ಹಾಕೋಕ್ಕೆ ಅದೆಲ್ಲ ಹಾಕಿದೆ ಆಮೇಲೆ ಚಿಕನ್ನ ನಾನೂ ತೊಳೆದು ಅದನ್ನು ಹಾಕಿದೆ ಹಾಕಿ ಫುಲ್ ಮಿಕ್ಸ್ ಮಾಡಿ ಅದ್ರಲ್ಲಿ ಸ್ವಲ್ಪ ನೀರು ಹಾಕಿ ನಾನು ಕುಕ್ಕರ್ ಮುಚ್ಬಿಟ್ಟೆ ಕುಕ್ಕರ್ ಮುಚ್ಚಿ ಅದು ಎಷ್ಟು ವಿಶಲ್ ಬರಬೇಕೋ ಅದು ವಿಶಲ್ ಗಂಟ ಕಾದು ಅದು ಎಷ್ಟು ವಿಶಲ್ ಆಯಿತು ಅದಾದ ಮೇಲೆ ನಾನು ಇಳಿಸಿ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಮಾಂಸ ಬೆಂದಿತ್ತು ಆದರೆ ಚಿಕನ್ ಸಾಂಬಾರು ಥರ ಅಂತೂ ಆಗಿರಲಿಲ್ಲ ಚಿಕನ್ ಉಪ್ಪು ಸಾಂಬಾರು ಥರ ಆಗಿತ್ತು ನನ್ನ ಇದು ಅನುಭವದ ಮಾತು ಯಾಕೆಂದರೆ ಯಾಕೆಂದರೆ ನಾನು ನನ್ಗೆ ಹಂಗೆ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ ಯಾಕೆಂದರೆ ಎಲ್ಲರೂ ಮಾಡ್ತಾರಲ್ಲ ಹಂಗೆ ಆಗುತ್ತೆ ನಾನು ನನ್ನ ಒಂದು ನಾನು ಟ್ರೈ ಮಾಡೋಣ ನೋಡಿದ್ದೀನಲ್ಲ ಅಮ್ಮ ಮಾಡ್ಬೇಕಾದ್ರೆ ಅಂತ ಹೇಳಿ ನಾನು ಮಾಡೋಕೆ ಹೋದಾಗ ಅದು ಚಿಕನ್ ಸಾಂಬಾರು ಅಂತೂ ಆಗಿಲ್ಲ ಚಿಕನ್ ಉಪ್ಪು ಸಾಂಬಾರು ಆಯಿತು ಯಾಕೆಂದರೆ ಅದ್ರಲ್ಲಿ ಒಂದು ಕಲರ್ ಇರಲಿಲ್ಲ ಸಾಂಬಾರಿಗೆ ಉಪ್ಪು ಸಾಂಬಾರು ಥರ ನೀರು ನೀರು ಥರ ಒಂದು ಕಲರ್ ಇರಲಿಲ್ಲ ಏನು ಉ ಅದು ಚಿಕನ್ನಲ್ಲಿ ಉಪ್ಪು ಇರಲಿಲ್ಲ ಹುಳಿ ಏನು ಏನು ಇರಲಿಲ್ಲ ಸಪ್ಪೆ ಇತ್ತು ಇದನ್ನ ಒಳ್ಳೆ ನೀರು ಥರ ಇತ್ತು ಉಪ್ಪು ಸಾಂಬಾರು ಥರ ಅನ್ನದ ಮೇಲೆ ಹಾಕಿದ್ರೆ ವೈಟ್ ವೈಟ್ ಅಯ್ಯೋ ಆಗ ತುಂಬ ತುಂ ಅಯ್ಯೋ ಹಿಂಗೆ ಆಯಿತಲ್ಲ ಅಂತಲೂ ಅನ್ನಿಸ್ತು ಆಮೇಲೆ ಕೂಡ ಅಮ್ಮವ್ರು ಹೇಳ್ಕೊಟ್ಟರು ಹೆಂಗೆ ಮಾಡಬೇಕು ಅಂತ ಆಮೇಲೆ ಅದಕ್ಕೆ ಆದಂತ ಸಮಯನ ತಗೊಂಡು ಅದಕ್ಕೋಸ್ಕರವೇ ಸಮಯ ಕೊಟ್ಟು ನಾನು ಅದನ್ನು ಮಾಡೋಕ್ಕೆ ಶುರು ಮಾಡಿದಾಗಿಂದ ನನಗೆ ಫಸ್ಟ್ ಪ್ರಯತ್ನದಲ್ಲೇ ನನಗೆ ಒಂದು ಒಂದು ಎಂಬತ್ತರಷ್ಟು ನನಗೆ ಒಳ್ಳೆಯ ರಿಸಲ್ಟ್ ಬಂತು ನಾನು ಸಮಯ ಕೊಟ್ಟು ಮಾಡಿದಾಗ ಯಾಕೆಂದರೆ ಯಾವುದೇ ಕೆಲಸಕ್ಕಾಗಿ ಸಮಯ ಕೊಡದೆ ನಾವೂ ನಮ್ಮ ಸಮಯದಲ್ಲೆ ಅಡ್ಜಸ್ಟ್ ಮಾಡಿ ಮಾಡ್ತೀವಿ ಅನ್ನೋದು ಅದರಿಂದಾಗಿ ಆ ಕೆಲಸ ಪೂರ್ತಿಯಾಗೋಲ್ಲ ಅದಕ್ಕೋಸ್ಕರ ನಮ್ಮ ಸಮಯವನ್ನೆ ನಾವು ಕೊಡಬೇಕು ಅದಕ್ಕೋಸ್ಕರ ನಾನು ಆವ್ ಯಾವಾಗ ನನಗಿದು ಅರ್ಥ ಆಯ್ತೋ ಹಿಂಗೆ ಹಿಂಗೆ ಮಾ ನಾನು ಫಾಸ್ಟಿಂದ ಮಾಡ್ತೀನಿ ಅದರಿಂದಾಗಿ ಏನು ಕಲಿಯೋಕ್ಕಾಗೋಲ್ಲ ನನಗೆ ಗೊತ್ತಾಯಿತು ಯಾವುದು ಈಗ ತುಂಬ ವೇಗವಾಗಿ ಮಾಡಿದ್ರೆ ನನ್ನ ಟೈಮಿಂಗ್ಸಲ್ಲೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀನಿ ಅಂದರೆ ಅದು ಆಗೋಲ್ಲ ಯಾಕೆಂದರೆ ಪ್ರಯತ್ನ ಮಾಡ್ತೀವಿ ಮಾಡೋಲ್ಲ ಅಂತಲ್ಲ ಅದಕ್ಕೆ ಎಷ್ಟು ಸಮಯ ಹಿಡಿತೋ ಆ ಸಮಯದಲ್ಲಿ ನಾವು ಮಾಡಬೇಕು ಅದಕ್ಕೋಸ್ಕರ ನಾನು ಅದು ನನ್ನ ಅದು ನನಗೆ ಅರ್ಥ ಆಯ್ತು ಆ ಪಾಠ ಕಲ್ತಂಗೆ ಆಯಿತು ನನಗೆ ಯಾವ ನನಗೆಲ್ಲ ಕೆಲಸದಲ್ಲು ಅರ್ಥ ಆಗೋಯ್ತು ಆಗ ಬರೀ ಅಡುಗೆ ವಿಷಯದಲ್ಲಿ ಅಲ್ಲ ಯಾವುದೇ ಒಂದು ಕೆಲಸ ನಾನು ತಗೊಳ್ತೀನಿ ಅಂದರು ಅದಕ್ಕೆ ಅದಕ್ಕೆ ಆದಂಥ ಸಮಯನ ತಗೊಳ್ಬೇಕು ನಾನು ಅವಾಗ ಅದು ಪೂರ್ಣ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರವಾಗಿ ನಾನು ಆದ್ದರಿಂದಾಗಿ ಒಂದು ಪಾಠ ಕಲಿತೆ ಆಮೇಲೆ ನೆಕ್ಸ್ಟು ನಾನು ನೆಕ್ಸ್ಟ್ ಅದಕ್ಕೆ ಅಂತ ಒಂದು ಸಮಯ ಇಟ್ಟು ನಾನು ಅಡುಗೆಗೆ ಅಂತ ಒಳ್ಳೆ ಒಂದು ಸಮಯ ಇಟ್ಟು ಅದಕ್ಕೆ ಎಷ್ಟು ಸಮಯ ಹಿಡಿಯಿತೋ ಆ ಸಮಯದಲ್ಲಿ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಅಡುಗೆ ಚೆನ್ನಾಗಿ ಬಂತು ಅಮ್ಮ ಅವ್ರು ಹೇಳ್ಕೊಟ್ರು ಫ್ರೆಂಡ್ಸ್ ಅವರು ಹೇಳ್ಕೊಟ್ರು ಅದರಿಂದಾಗಿ ಅದು ಚೆನ್ನಾಗಿ ಬಂತು ಅಡುಗೆ ಅದರಿಂದ ಇದು ನನಗೆ ಕಲಿತ ಪಾಠ ಹೀಗೆ ಯಾವುದೇ ಒಂದು ಕೆಲಸಕ್ಕೆ ಅದರದ್ದೇ ಸಮಯ ಹಿಡ್ದಿಲ್ಲ ಅಂದರೆ ನಮಗೆ ಆಜ್ ಆ ಒಂದು ಕೆಲ್ಸನ ಪೂರ್ತಿ ಮಾಡೋಕೆ ಆಗೋಲ್ಲ ಪೂರ್ತಿ ಮಾಡಿದ್ರೂನು ಅದು ಅಚ್ಚುಕಟ್ಟಾಗಿ ಪೂರ್ತಿ ಆಗೋಲ್ಲ ಅಂತ ನನಗೆ ಗೊತ್ತಾಯಿತು